ನನಗೆ ಪುಳೋಗ್ರೆ ಅಂದರೆ ತುಂಬ ಇಷ್ಟ ಅದ್ರಲ್ಲುನು ದೇವ್ಸ್ಥಾನ್ದಲ್ಲಿ ಮಾಡ್ತಾರಲ್ಲ ಆ ಥರ ಪುಳೋಗರೆ ಆದರೆ ಮಾತ್ರ ಮಸ್ತಾಗಿರುತ್ತೆ ಅದ್ರುದು ರಿಯಲಾಗಿ ಟೇಸ್ಟೆ ಒಂಥರ ಇರುತ್ತೆ ನಾನು ಅದನ್ನ ಒಂದ್ಸರಿ ದೇವ್ಸ್ಥಾನ್ದಲ್ಲಿ ತಿಂದಿದ್ದೆ ನಾವೆ ಪೂಜೆ ಇಡ್ಸಿದ್ವಿ ಹಂಗಾಗಿ ಅಲ್ಲೆ ಪುಳೋಗ್ರೆ ಮಾಡಿದ್ದರು ಐನೌರೇ ಮಾಡಿದ್ದರು ಅವ್ರು ಮಾಡೋ ಪುಳೋಗ್ರೆ ಅಂತು ಸೂಪರಾಗಿರುತ್ತೆ ಅದು ಹೆಂಗೆ ಮಾಡಿದ್ದರು ಅಂತ ನಾವು ಒಂದ್ಸರ್ತಿ ಬಂದು ಮನೇಲಿ ಟ್ರೈ ಮಾಡಿದ್ವಿ ಬಟ್ ಆದರೆ ಅದು ಏನಾಯ್ತಪ್ಪ ಅಂತ ಅಂದರೆ ಆ ದೇವ್ಸ್ಥಾನ್ದಲ್ಲಿ ಮಾಡಿರೋ ಟೇಸ್ಟಾ ಬರಲಿಲ್ಲ ಆಮೇಲೆ ನಾವು ಎಲ್ಲೇ ಹೋದ್ರುನು ಎಲ್ಲೇ ಆ ಥರ ಟೇಶ್ಟ್ ಎಲ್ಲೂ ಸಿಕ್ಲಿಲ್ಲ ಅದು ನಾನು ಯೂಟೂಬಲ್ಲಿ ಎಲ್ಲ ನೋಡಿ ಗೂಗಲ್ ಎಲ್ಲನು ನೋಡಿ ಎಲ್ಲಾದರಲ್ಲೂ ನೋಡಿನೂ ಎಲ್ಲೂ ಸಿಗಲಿಲ್ಲ ಅದು ಅದಕ್ಕೆ ಬೇಜಾರಾಯಿತು ನನಗೆ ಮತ್ತು ಅದೆ ದೇವ್ಸ್ಥಾನ್ದಲ್ಲಿ ಮಾಡಕ್ಕೆ ಕೇಳಿದ್ಕೆ ಅವರು ಇಲ್ಲ ಪೂಜೆ ಇಡ್ಸಿದ್ದರೆ ಮಾತ್ರ ನಾವು ಮಾಡ್ಕೊಡದು ಹಂಗೆ ಸುಮ್ ಸುಮ್ನೆ ಎಲ್ಲ ಮಾಡ್ಕೊಡಲ್ಲ ಅಂತೆಲ್ಲ ಅಂದರು ಹಾಗಾಗಿ ನಮಗೆ ತಿನ್ನಬೇಕು ಅಂತ ಅನ್ಸಿತ್ತು ಆದರೂನು ನಮಗೆ ಪುಳೋಗ್ರೆನ ತಿನ್ನಕಾಗಲಿಲ್ಲ ಅದೇ ದೇವ್ಸ್ಥಾನ್ದಲ್ಲಿ ತಿನ್ನಬೇಕು ಅಂತ ನನಗೆ ಇಷ್ಟ ಆದರೆ ಅದುವೆ ಅವರು ಯಾವಾಗಲಾದರೂನು ಪೂಜೆ ಇಡ್ಸಿದ್ದರೆ ಮಾತ್ರ ಮಾಡ್ತಾರೆ ಅದಕ್ಕೆ ಕೊಬ್ರಿ ಕಡ್ಲೆಬೀಜ ಎಲ್ಲಾ ಹಾಕಿರ್ತಾರೆ ಎಲ್ಲ ಹಾಕಿ ಮಾಡ್ತಾರೆ ಅದು ಮಾತ್ರ ಹೇಳಕ್ಕಾಗಲ್ಲ ಅಷ್ಟು ಸೂಪರ್ ಆಗಿರುತ್ತೆ ಮಾತ್ರ ಆ ಥರ ಪುಳೋಗ್ರೆ ನಾನು ಎಲ್ಲೂ ತಿಂದಿಲ್ಲ ಆದ್ರೆ ಮಾತ್ರ ಯಾವುದೇ ಆಗ ದೇವ್ಸ್ಥಾನ ಬಿಟ್ಟರೆ ಬೇರೆ ದೇವ್ಸ್ಥಾನ್ದಲ್ಲಿ ನಾನು ಎಲ್ಲೂ ನೋಡಿಲ್ಲ ತಿಂದಿದ್ದೀನಿ ಆದರೂನು ಆ ಥರ ಟೇಸ್ಟ್ ಎಲ್ಲೂ ನೋಡಿಲ್ಲ ಇನ್ನ ಯೂಟೂಬಂಗೆ ನೋಡ್ಕೊಂಡು ನಾನು ಒಂದಿವಸ ಮಾಡಕ್ಕೆ ಅಂತ ಹೋದೆ ಆದರೆ ಆ ಕಡ್ಲೆಬೀಜ ಸಿದೋಗ್ಬಿಡ್ತು ಹಂಗಾಗಿ ಕಡ್ಲೆಬೀಜ ಸಿದೋದ್ಮೇಲೆ ನನಗೆ ಬೇಜಾರಾಗಿ ಇದು ಆ ಥರ ಟೇಸ್ಟ್ ಬರಲ್ವಲ್ಲಾ ಅಂತ ಅನ್ಕೊಂಡು ಬೇಜಾರಾಗಿ ಸುಮ್ಮನಾದೆ ಆಮೇಲೆ ಮತ್ತು ಕೇಳ್ಬಿಟ್ಟು ಅದೇ ಥರ ಮಾಡ್ಸ್ಕೊಳಕ್ಕೆ ಅಂತಾನೆ ಹೋಗಿದ್ವಿ ಆದರೆ ಅದರಲ್ಲಿ ಆ ಥರ ಸಿಕ್ಕಲಿಲ್ಲ ಆದರೂನು ಎಲ್ಲ ಹುಡ್ಕಿ ಅವರಿಗೆ ಮತ್ತು ಪೂಜೆ ಇಡ್ಸಿ ನಮ್ಮದೇ ಖರ್ಚಾದ್ರು ಪರವಾಗಿಲ್ಲ ಅಂತ ಆಗ ಐನೋರಿಗೆ ಹೇಳಿ ಮಾಡ್ಸ್ಕೊಂಡು ತಿಂದೆ ಆಗೆಲ್ಲ ಖುಷಿ ಇತ್ತು ನಮ್ಮ ಮನೇಲು ಅಮ್ಮ ಯಾರಿಗೂನು ಆ ಥರ ಟೇಸ್ಟ್ ಕೊಡಕ್ಕೆ ಬರಲಿಲ್ಲ ಆದರು ಮಾತ್ರ ಆ ಥರ ನಾವು ಮಾಡೋ ಟೇಸ್ಟೆ ಬೇರೆ ಅಲ್ಲಿ ಬರೋ ಪುಳ್ಯೋಗ್ರೆ ಟೇಸ್ಟೆ ಬೇರೆ ಅದನ್ನ ಒಂದು ಸರಿ ಪುಳ್ಯೋಗ್ರೆ ತಿನ್ಬಿಟ್ಟರೆ ಕಳ್ದು ಹೋಗ್ಬಿಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಆ ಥರ ಮತ್ತೆ ಎಲ್ಲೂ ಸಿಗಲ್ಲ ಅದು ಅಷ್ಟು ಸೂಪರಾಗಿ ಮಾಡ್ತಾರೆ

ಅನ್ನಂಗೆ ಆಗುತ್ತೆ ಆದರೆ ಅದು ಚಿಕ್ಕ ದೇವ್ಸ್ಥಾನ ಆಂಜನೇಯಂದು ದೇವ್ಸ್ಥಾನ ಅಲ್ಲಿ ಮಾಡೋ ಪುಳ್ಯೋಗ್ರೆಗಿಂತ ಓಟ್ಲಲ್ಲಿ ಎಂಥ ಫೈವ್ ಸ್ಟಾರ್ ಓಟ್ಲಲ್ ಮಾಡಿದ್ದರೂನು ಅಷ್ಟು ಚೆನ್ನಾಗಿರಲ್ಲ ಅಷ್ಟು ಚೆನ್ನಾಗಿರುತ್ತೆ ಅದನ್ನ ಮಾತ್ರ ಒಂದ್ಸರ್ತಿ ಯಾರೇ ತಿಂದರೂ ಪುಳ್ಯೋಗ್ರೆ ತಿನ್ನದೆ ಇಲ್ಲ ಅಂದೋರು ಅದನ್ನ ಏನಾರು ತಿಂದರೆ ಸೂಪರ್ ಆಗಿರುತ್ತೆ ಅದು ಹಾಸನಲ್ಲಿರೋ ಆಂಜನೇಯ ದೇವ್ಸ್ಥಾನ್ದಲ್ಲಿ ಅಂತು ಚೆನ್ನಾಗಿ ಮಾಡ್ತಾರೆ ರಾಮ ನವಮಿ ದಿಸೆ ಅಂತು ಕಂಪಲ್ಸರಿ ಮಾಡೇ ಮಾಡ್ತಾರೆ ಆಗ ಯಾರಾರು ಪೂಜೆ ಇಡ್ಸಿದ್ದರೆ ಅವ್ರಿಗೆ ಪ್ರಸಾದ ಅಂತನು ಕೊಡ್ತಾರಲ್ಲ ಪುಳ್ಯೋಗ್ರೆನು ಕೊಡ್ತಾರೆ ಚೆನ್ನಾಗಿರುತ್ತೆ ಅದೆ ಥರ ಇನ್ನೊಂದು ಶಾಂತಿಗ್ರಾಮ ದೇವ್ಸ್ಥಾನ ನರಸಿಂಹ ಸ್ವಾಮಿ ದೇವ್ಸ್ಥಾನ್ದಲ್ಲೂ ಅಯ್ ಅಬ್ರು ಐನೋರು ಇದ್ದಾರೆ ಅವರು ಇದೆ ಥರ ಮಾಡೋದು ಅವ್ರು ನಮಗೆ ಚೆನ್ನಾಗಿ ಪರಿಚಯ ಆದರು ಈ ಥರ ಕೇಳಿದ್ಮೇಲೆ ಅದುನು ಸೂಪರಾಗಿ ಮಾಡಿದ್ದರು ಆಮೇಲೆ ಇನ್ನೊಂದು ಇಷ್ಟ ಗಣಪತಿ ದೇವ್ಸ್ಥಾನ್ದಲ್ಲಿ ಕಾಳೆಲ್ಲ ಮಾಡ್ತರಾಲ್ಲ ಆ ಥರ ಚೆನ್ನಾಗಿರುತ್ತೆ ಅದನ್ನೆಲ್ಲ ಸಂಕಷ್ಟ್ಮಿಗಳಲ್ಲಿ ಎಲ್ಲ ಮಾಡ್ತಾರೆ ಉಪವಾಸ ಇದ್ದು ಅದೂನು ಚೆನ್ನಾಗಿರುತ್ತೆ ಆದರೆ ಅದನ್ನ ನಾವು ಮನೇಲಿ ಮಾಡಕ್ಕೋದ್ರೆ ಆ ಥರ ಬರಲ್ಲ ಆದರೂನು ಟ್ರೈ ಮಾಡಿದ್ವಿ ಆದರೆ ಆ ಥರ ಟೇಸ್ಟು ಕೊಡೊಕ್ಕಾಗಲ್ಲ ಅವ ಇನ್ನಂಗೆ ವೆರಟು ತುಂಬ ಇಷ್ಟ ಅದರಲ್ಲೂ ಪುಳ್ಯೋಗ್ರೆ ಅಂತೆ ಭಾರಿ ಭಾರಿ ಇಷ್ಟ ಎಷ್ಟು ಕೊಟ್ಟರೂ ಬೇಕಾದರು ತಿನ್ಬೌದು ಅಷ್ಟು ಚೆನ್ನಾಗಿರುತ್ತೆ ಅದು ತಿನ್ಬೇಕಾರೆ ಖುಷಿ ಫೀಲ್ ಮಾಡದೇ ಒಂಥರ ಚೆನ್ನಾಗಿರುತ್ತೆ ಅದನ್ನ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಆದರು ಅಲ್ಲಿ ತಿಂದರೆ ಅಲ್ಲಿ ಆ ದೇವ್ಸ್ಥಾನಕ್ಕೆ ಹೋಗೋದು ಅಂದರೆ ನನಗೆ ಸಕ್ಕತ್ ಇಷ್ಟ ಆಮೇಲೆ ಹೋಗ್ತನೇ ಇರ್ತೀನಿ ಅದಕ್ಕೋಸ್ಕರನಾದ್ರು ಹೋಗ್ತಿವಿ ಅಷ್ಟು ಚೆನ್ನಾಗಿ ಮಾಡ್ತಾರೆ ಹಂಗಾಗಿ ಯಾರೇ ತಿಂದರೂನು ದೇವ್ಸ್ಥಾನಕ್ಕೆ ಹೋಗಲ್ಲ ಅಂದೆ ಇರೋರು ಇದ್ರುನ್ಯೂ ಹೋಗ್ತಾರೆ ಪುಳ್ಯೋಗ್ರೆ ಎಳ್ಳು ಕಾಯಿ ತುರಿ ಕೊಬ್ಬರಿನೂ ಹಾಕ್ತಾರೆ ಒಬ್ಬರು ಕಾಯಿ ತುರಿನು ಹಾಕ್ತಾರೆ ಆಮೇಲೆ ಕಡ್ಲೆಬೀಜ ಹಾಕ್ತಾರೆ ಉದ್ದಿನ ಬೇಳೆ ಮತ್ತು ಪುಳ್ಯೋಗ್ರೆ ಪೌಡ್ರು ಅವರು ಎಲ್ಲಾ ಥರದ್ದ ಕಾಳಗಳು ಎಲ್ಲಾನುನು ಹುರ್ದು ಮನೆಯಲ್ಲೇ ಪುಡಿ ಮಾಡ್ತಾರೆ ಹೊರ್ಗಡೆ ಇಂದ ಎಲ್ಲುನು ತರಲ್ಲ ಹಂಗಾಗಿಯೆ ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಹಂಗಾಗಿ ಎಲ್ಲಾರು ನಾ ಅದನ್ನ ನೋ ಒಂದು ಸರ್ತಿ ತಿಂದರೆ ಸಾಕು ಪದೇ ಪದೇ ತಿನ್ನಬೇಕು ತಿನ್ನಬೇಕು ಅಂತನೇ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಯಾರೇ ಎಂಥೋರೆ ತಿನ್ನಲ್ಲ ನಾನು ದೇವ್ಸ್ಥಾನಕ್ಕೆ ಹೋಗಲ್ಲ ಅಂದೋರು ಮತ್ತು ಮತ್ತು ಹುಡಿಕಂದು ಅದೇ ದೇವ್ಸ್ಥಾನಕ್ಕೆ ಹೋಗಿ ತಿಂತಾರೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅದೆ ಥರ ನಾನು ಮನೆಯಲ್ಲಿ ಮಾಡು ಮಾಡಿದ್ದೆ ಒಂದು ದಿನ ಆದರೆ ಬಟ್ ಟೇಶ್ಟ್ ಅಷ್ಟೊಂದು ಬಂದಿರಲಿಲ್ಲ ಏಕೆಂದರೆ ನಾವು ಪುಳ್ಯೋಗ್ರೆ ಪೌಡ್ರು ತಂದು ಮಾಡಿದ್ವಿ ಅವ್ರು ಅಲ್ಲೇ ತಂದು ಮಾಡಿದ್ದರು ಹಂಗಾಗಿ ನಮಗೆ ಅದು ಬರಲಿಲ್ಲ ಅದನ್ನ ನಾವು ಮನೇಲಿ ಮಾಡಕ್ಕೆ ಹೋದ್ರುನು ಅದು ನಮಗೆ ಬರಲ್ಲ ಹಂಗಾಗಿ ಅಲ್ಲೇ ಮಾಡ್ಕೊಂದು ತಿನ್ನಬೇಕು ಆಗ ಅದು ಖುಷಿನೆ ಬೇರೆ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಆದರೆ ಹೆಂಗಪ್ಪ ಅಂದರೆ ನಾವು ಮನೇಲಿ ಮಾಡಿದ್ದೆ ಒಂದು ಅಲ್ಲಿ ಮಾಡದೆ ಒಂದು ಆ ಥರ ಎಲ್ಲ ಇರುತ್ತೆ ಹಂಗಾಗಿ ನಾವು ಮಾಡಿದ್ದನ್ನೇ ತಿನ್ನಬೇಕು ಅಂತ ಅಂದರೆ ಅದು ಆ ಟೇಶ್ಟ್ ಕೊಡಲ್ಲ ಆದರೆ ಅವರು ಏನೇನು ಹಾಕ್ತಾರೆ ಅಂತ ನಮಗೆಲ್ಲ ಹೇಳಲ್ಲ ನಾವು ಹಾಕಿದ್ನೇ ಮಾಡಿದ್ರೆ ಅದನ್ನು ಮಾಡಕ್ಕಾಗಲ್ಲ ಆಮೇಲೆ ಮೈಸೂರಲ್ಲಿ ಬೆಣ್ಣೆ ದೋಸೆ ಇವೆಲ್ಲ ತಿಂದರೆ ಸೂಪರ್ ಆಗಿರುತ್ತೆ ಆಲ್ಮೋಶ್ಟ್ ಓಟೆಲ್ಗಳು ಎಲ್ಲನು ದೋಸೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಇನ್ನೊಂದು ಗೋಬಿ ಒಂದು ಚೆನ್ನಾಗಿರುತ್ತೆ ಒಬ್ಬೊಬ್ಬರು ಎಲೆ ಕೋಸಲ್ಲಿ ಮಾಡ್ತಾರೆ ಆಮೇಲೆ ಒಬೊಬ್ಬರು ಹೂಕೋಸು ಎಲ್ಲಾದರಲ್ಲೂ ಆಮೇಲೆ ಮಶ್ರೂಮು ಇದ್ರಲ್ಲಿ ಎಲ್ಲ ಮಾಡ್ತಾರೆ ಗೋಬಿ ಮಾತ್ರ ಗಟ್ಟಿಗೆ ಒಂಚೂರು ಗಟ್ಟಿ ಗಟ್ಟಿ ಖಾರಾ ರೆಸಿಪಿ ಎಲ್ಲ ಚೆನ್ನಾಗಿರುತ್ತೆ ಅದೇ ಥರ ನಾವು ಮನೆಗೆ ಹೋಗಿ ಮಾಡಾಕ್ಕೋದ್ರೆ ನಮಗೆ ಆ ಸಾಸು ಟಮೊಟೊ ಸಾಸು ಚಿಲ್ಲಿ ಸಾಸು ವಿನಿಗಾರು ಇವೆಲ್ಲ ಮಾಡಿದ್ದರೆ ನಮಗೆ ಬರಲ್ಲ ಅಷ್ಟು ಚೆನ್ನಾಗಿ ಬರಲ್ಲ ಹಂಗಾಗಿ ಅದು ಮಾ ಅವರಿಗೆ ಗೊತ್ತಿರುತ್ತೆ ಅವ್ರ ಕೈಲ್ಲಿಹೆಂಗ್ ಮಾಡಿದ್ದರೂನು ಚೆನ್ನಾಗಿ ಬರುತ್ತೆ ಅದೇ ನಾವು ಏನಾದರು ಅದೆ ಥರ ಮಾಡಕ್ಕೆ ಹೋಗಬೇಕು ಅಂದರೆ ಅಷ್ಟು ಚೆನ್ನಾಗಿ ಬರಲ್ಲ ಇನ್ನ ನಾವು ಒಂದು ಗೋಬಿ ಅಂಗಡಿ ಫಿಕ್ಸ್ ಆಗ್ಬುಟೈತೆ ಅದೇ ಅಂಗ್ಡಿಗೆ ಹೋಗಿ ತಿನ್ನದು ಆದರೆ ಅಲ್ಲಿ ಒಂದು ಪ್ಲೇಟ್ ಅರವತ್ತು ರೂಪಾಯಿ ಇರುತ್ತೆ ಆದರೂನು ಬೇರೆ ಕಡೆ ಎಲ್ಲಾ ಒಂದ ನಲವತ್ತರಿಂದ ಐವತ್ತು ರೂಪಾಯಿ ಅಷ್ಟೇ ಬೇರೆ ಕಡೆ ಎಲ್ಲ ಆದರೆ ನಮಗೆ ಅದೇ ಬೇಕು ಅಂತ ಅನ್ಬಿಟ್ಟು ಅಲ್ಲೇ ಹೋಗ್ಬಿಟ್ ತಿಂತೀವಿ ಆದ್ರೆ ನಮಗೆ ಅದು ಮಾತ್ರ ಭಾರಿ ಇಷ್ಟ ಆದರೂನು ಒಬ್ರು ಒಂಥರ ಜಾಸ್ತಿ ಕೊಟ್ಟಾಗ ತಿನ್ನಬೇಕು ಅಂತ ಇಲ್ಲ ಅದ್ರಲ್ಲಿ ನಮಿಗೇನು ಜಾಸ್ತಿ ಆದರು ಪರವಾಗಿಲ್ಲ ನಮಗೆ ಟೇಸ್ಟ್ ಚೆನ್ನಾಗಿರ್ಬೇಕು ಅಂತೆಲ್ಲ ಹೋಗಿ ತಿನ್ನಬೇಕು ಆಮೇಲೆ ಟೇಶ್ಟೂ ದಿನ ತಿನ್ನಾಕು ಹೋಗಲ್ಲ ಯಾವಾಗಲೋ ಒನ್ನೊಂದು ಸರ್ತಿ ಅಪ್ರೂಪಕ್ಕೆ ತಿನ್ನದಲ್ಲವಾ ಹಂಗಾಗಿ ನಾವು ಗೋಬಿನ ಟೇಸ್ಟ್ ಬೇಕು ಅಂತ ಅದೇ ಅಂಗಡಿ ಹುಡಿಕೊ ಹೋಗ್ತಾರೆ ಅಲ್ಲಿಯ ಮಾಡೋ ಅಣ್ಣ ಗೋಬಿ ಮಾಡೋ ಅಣ್ಣ ಅವರು ಕೇಳ್ತಾರೆ ಏನು ನೀವು ಇಲ್ಲಿಗೆ ಬರ್ತೀರಾ ನಾವ್ ಎಂತು ಡೈಲಿ ಕಸ್ಟಮರ್ ಆಗ್ ಹೋಗ್ಬಿಟ್ಟಿದ್ದೀವಿ ಅವ್ರಿಗೆ ನಾವ್ ಓತಿದಂಗೆ ಎಷ್ಟೇ ಜನ ಇದ್ರುನು ಯಾರೆ ಇದ್ರುನು ಬಂದ್ಬಿಟ್ ನಮಿಗೆ ಕೇಳ್ತಾರೆ ನಮ್ಗೆ ಫಸ್ಟು ಕೊಡ್ತಾರೆ ಒನ್ನೊಂದ್ ಸರಿ ಬೇಕಾರ್ ದುಡ್ ಇಲ್ಲ ಅಂದ್ರುನು ಪರವಾಗಿಲ್ಲ ಬಿಡಿ ಅಂತನು ಕೊಡ್ತಾರೆ ಹಂಗಾಗಿ ಅವ್ರು ಒಬ್ಬರು ಚೆನ್ನಾಗಿ ಪರ್ಚಯ ಆಗಿದ್ದಾರೆ ಸೂಪರ್ ಚೆನ್ನಾಗಿ ಟೇಸ್ಟ್ ಮಾಡ್ತಾರೆ ಆದರೆ ಅವರು ಮಶ್ರೂಮ್ ಗೋಬಿ ಆಮೇಲೆ ಹೂಕೋಸು ಎಲೆಕೋಸು ಎಲ್ಲಾದರಲ್ಲೂ ಮಾಡ್ತಾರೆ ಆಮೇಲೆ ಈ ಈರುಳ್ಳಿ ಕಬಾಬ್ ಅಂತಾ ಅಲ್ಲೆ ಮಾಡ್ತಾರೆ ಅಣ್ಣ ಗೋಬಿ ಜೊತೇನೆ ಅದುನು ಚೆನ್ನಾಗಿರುತ್ತೆ ಆಮೇಲೆ ಈರುಳ್ಳಿ ಗೋಬಿನು ಮಾಡ್ತಾರೆ ಅದೆಲ್ಲ ತಿನ್ನೋಕೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ನಾವು ಇವಾಗ ದೇವ್ಸ್ಥಾನ್ದಲ್ಲಿ ಪುಳ್ಯೋಗ್ರೆ ಆದರೆ ದೇವ್ಸ್ಥಾನ್ದಲ್ಲಿ ಯಾವಾಗಲೆ ಮಾಡಿದ್ದರೂ ಅವ್ರು ಪಾಪ ಅವರು ಐನೋರು ಅವರು ತಂದ್ಕೊಡ್ತಾರೆ ನಮಗೆ ಚೆನ್ನಾಗಿ ಮಾಡಿದ್ದಾರೆ ಮಾಡಿದ್ದೀವಿ ತಗೋಳ್ಳಿ ನಿಮ್ಗೆ ಇಷ್ಟ ಅಲ್ಲವಾ ಅಂತೆಲ್ಲ ತಂದ್ಕೊಡ್ತಾರೆ ಹಾಗಾಗಿ ನಮಗೆ ಇನ್ನು ಪುಳ್ಯೋಗ್ರೆಗೂ ಮತ್ತು ಗೋಬಿಗು ಮತ್ತು ನನಗೆ ಅದೇ ಇಷ್ಟ ಆದರು ನಾವು ಎಲ್ಲಾನು ತಿನ್ನಬೇಕು ಅಂದಾಗ ಅದರು ಫೀಲ್ ಮಾಡ್ಕೋ ತಿಂತಿದ್ದರೆ ಎಷ್ಟು ಖುಷಿ ಆಗ್ತಾ ಇರುತ್ತೆ ಅಂದರೆ ಅಷ್ಟು ಖುಷಿ ಆಗುತ್ತೆ ಅದನ್ನ ತಿನ್ಬೇಕಾದರೆ ಫೀಲ್ ಮಾಡಬೇಕು ಈಗ ಏನು ನಾವು ತಿಂತೀವಿ ಅಂತ ತಿನ್ಬಾರದು ತಿಂತ ತಿಂತಾ ಎಷ್ಟು ಚೆನ್ನಾಗಿರುತ್ತೆ ಆ ಥರ ಫೀಲ್ ಮಾಡ್ಕೊಂಡು ಎಲ್ಲ ತಿನ್ಬೇಕು ಹಂಗಾಗಿ ಸೂಪರ್ ಆಗಿರುತ್ತೆ ಆಮೇಲೆ ಈ ಕಬಾಬು ಇವೆಲ್ಲ ಅಷ್ಟು ತಿನ್ಬೋದು ಬಟ್ ಅದು ಅಷ್ಟು ಚೆನ್ನಾಗಿರಲ್ಲ ಗೋಬಿನುವೆ ಇದ್ನುವೆ ತಿಂದಿದ್ದಾಗ ಸೂಪರ್ ಆಗಿರುತ್ತೆ ಅದನ್ನ ತಿಂದಿದ್ದಾಗ ಏನೋ ಒಂಥರ ಖುಷಿ ಇರುತ್ತೆ ಆಮೇಲೆ ಅವೆಲ್ಲನು ತಿನ್ಬೇಕಾದರೆ ಏನೋ ಒಂಥರ ಫೀಲ್ ಆಗುತ್ತೆ ಅವೆಲ್ಲ ಚಂದ ಏನೋ ಒಂಥರ ಇಷ್ಟ ಆಗುತ್ತೆ ಆಮೇಲೆ ಅದನ್ನ ನಾನು ಮನೆಯವ್ರು ಹತ್ರ ನಾನು ಹೇಳ್ಕೊಬೇಕಾರೆ ಎಲ್ಲಾರು ನೆಗ್ಯಾಡ್ತಾರೆ ಅಲ್ಲಿಗೆ ಹೋಗ್ಬೇಕ ನೀನು ಅಂತೆಲ್ಲ ಆಮೇಲೆ ಅಷ್ಟು ಚೆನ್ನಾಗಿರುತ್ತೆ ಗೋಬಿ ಪುಳ್ಯೋಗ್ರೆ ಎಲ್ಲ ನಾ ಅಷ್ಟು ಖುಷಿ ಆಗುತ್ತೆ ತಿನ್ನಕ್ಕೆ ಆಮೇಲೆ ಪುಳ್ಯೋಗ್ರೆ ಅಂತುನು ಏ ನನಗೆ ಅದು ಕೊಟ್ಟರೆ ಅದ್ರ ಮುಂದೆ ಯಾವುದೂ ಬೇಡ ಅಷ್ಟು ಚೆನ್ನಾಗಿ ತಿಂತೀನಿ ಎಷ್ಟು ಕೊಟ್ಟರೂ ತಿಂತೀನಿ ಅದನ್ನ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಅದನ್ನ ತಿಂತಾ ತಿಂತಾ ಹೋದಷ್ಟು ಇನ್ನು ತಿನ್ನಬೇಕು ತಿನ್ನಬೇಕು ತಿನ್ನಬೇಕು ಅನ್ನೋ ಹಂಗೆ ಆಗುತ್ತೆ ಅದನ್ನ ತಿಂತಾ ತಿಂತಾ ಇದ್ದರೆ ತಿಂತಾನೇ ಇರಬೇಕು ಅನ್ಸುತ್ತೆ ಪುಳ್ಯೋಗ್ರೆನೆ ಅಂತು ಅದು ತಿನ್ಬೇಕಾರೆ ಕಡಲೆ ಬೀಜ ಕೊಬ್ಬರಿ ಕಾಯಿ ತುರಿ ಎಲ್ಲಾ ಅದು ಚೆನ್ನಾಗಿರುತ್ತೆ ಹಂಗಾಗಿ ಅದನ್ನ ತಿಂದಷ್ಟು ತಿಂತಾನೇ ಇರಬೇಕು ಅನ್ನೋ ಫೀಲ್ ಆಗುತ್ತೆ ಅಷ್ಟು ಖುಷಿ ಆಗುತ್ತೆ ತಿನ್ಬೇಕಾರೆ ಅಂತು ಸಕ್ಕತ್ ಖುಷಿ ಆಗುತ್ತೆ ನನಗೆ ಅಂತನು